ಸಹೋದರ ಸಹೋದರಿಯರು ಇದ್ದಾರೆ ನನ್ನ ಸ್ವಂತ ತಮ್ಮನೂನು ಇದ್ದಾನೆ ಮತ್ತು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇದ್ದಾರೆ ಅಣ್ಣ ತಮ್ಮ ತಂಗಿ ಅಕ್ಕ ಇವರೆಲ್ಲ ಇದ್ದಾರೆ ಇವರೆಲ್ಲರೂ ಕೂಡ ನನ್ನ ಸಹೋದರ ಸಹೋದರಿಯರೇ ಒಂದು ನಾವೆಲ್ಲ ಒಂದೇ ಅಂತೂ ಇಲ್ಲ ಹೋಲಿಕೆ ಒಂದೇ ಥರ ಇಲ್ಲ ತುಂಬ ವ್ಯತ್ಯಾಸ ಇದೆ ನಮ್ಮಲ್ಲಿ ನನಗೂ ಅವ್ರಿಗೂ ತುಂಬ ಡಿಫ್ರೆಂಟ್ ಈವನ್ ನನ್ನ ಸ್ವಂತ ತಮ್ಮನಿಗೆ ತಮ್ಮನಿಗೂ ನಂಗೂ ತುಂಬ ಡಿಫರೆಂಟ್ ಇದ್ದೀವಿ ನಾವು ನಾನು ತುಂಬ ಸೈಲೆಂಟು ಅವ್ನು ಸ್ವಲ್ಪ ಮಾತಾಡ್ತಾನೆ ಜಾಸ್ತಿ ಅವ್ನು ಅವ್ನು ತುಂಬ ಎ ಶಾರ್ಪ್ ಇದ್ದಾನೆ ನಾನು ಸ್ವಲ್ಪ ನಿಧಾನ ಈ ಥರ ತುಂಬ ಹೋಲಿಕೆ ಇದ್ದಾವೆ ನಾವೆಲ್ಲ ತುಂಬ ವ್ಯತ್ಯಾಸ್ವಾಗಿದ್ದೀವಿ ಎಲ್ಲರೂ ಒಂದೇ ಥರ ಇಲ್ಲ